ನಾವು ಪಸ್ಟು ಮಣ್ಣಿನ ಗಡಿಗ್ಯಾಗ ಅಡಿಗೆ ಮಾಡ್ತಿದ್ವಿ ಮಣ್ಣಿನ ಗಡಿಗೆ ಕೈ ಜಾರಿ ಒಡೆದ್ ಹೋಗ್ಬಿಡೋದು ಇಲ್ಲ ಓಲೆ ಮೇಲ್ ಇಟ್ಟಿದೆ ಪಟ್ ಅಂತ ಸಿಡ್ದು ಬಿಡೋದು ಹಂಗ್ ಆಗ್ತಾವಂತ ಅದ್ನ ಬಳಸಲಾರ್ದ ಸಿಲ್ವರ್ ಪಾತ್ರೆಗಳದಲ್ಲಿ ಬಳಸ್ತೀವಿ ಮತ್ತು ಮತ್ತು ಇದು ಹಿತ್ತಾಳೆ ಡಬರಿ ಕಂಚಿನ ಚಂಬು ಹಿತ್ತಾಳೆ ಚಂಬು ಸಿಲ್ವರ್ ಚಂಬು ಸಿಲ್ವರ್ ಗಂಗಾಳ ಅವೆಲ್ಲಾ ವೀಜ್ ಮಾಡಿವಿ ಅವೆಲ್ಲ ಬಳಸಿ ಅವೆಲ್ಲಾ ಇದು ಮತ್ತು ನಾವು ಅಕ್ಕಿ ಹಾಕ್ಯಾನಕ ಸ್ಟೀಲ್ ಸಿಲ್ವರ್ ಡಬ್ಬಿ ಸ್ಟೀಲಿನ ಡಬ್ಬಿ ಹಿತ್ತಾಳೆ ಡಬ್ಬಿ ಹಿತ್ತಾಳೆ ಬಾಕ್ಸ್ಗಳು ಮತ್ತು ಸಾಸಿವೆ ಜೀರಿಗೆ ಅಂಥವೆಲ್ಲ ಸಾಸಿವೆ ಹಾಕ್ಯನಕ ಇದು ಸ್ಟೀಲಿಂದು ಸಣ್ ಸಣ್ಣವ್ ಬಾಕ್ಸ್ಗಳು ಸ್ಫೂನು ಸಾಮಾನು ಸ್ಟ್ಯಾಂಡ್ ಎಲ್ಲ ಇದು ತಟ್ಟೆ ಲೋಟ ಜಗ್ಗು ಬಕೀಟು ಮತ್ತು ಎಲ್ಲ ಥರದ್ದು ಸಾಮಾನುಗಳು ಎಲ್ಲ ವೀಜ್ ಮಾಡಿವಿ ಇದು ದೊಡ್ಡ ದೊಡ್ಡವ್ ಮದುವೆ ಫಂಕ್ಷನಿಗ್ ಬರ್ತಾವೆ ಅಂತ ದೊಡ್ಡ ದೊಡ್ಡ ಡಬರಿಗಳು ಸಿಲ್ವಾರ್ದು ಸಣ್ಣ ಡಬರಿ ದೊಡ್ಡ ಡಬರಿ ಮತ್ತು ಇದು ಎಲ್ಲ ಸಾರಿನ ಸಾರಿನ ಚಮ್ಚ ಮತ್ತು ಅನ್ನದ ಚಮ್ಚ ಅನ್ನದ ಸೌಟು ಸಾರಿನ ಸೌಟು ಏನು ಪಲ್ಯ ಹಾಕ್ಯನಕ್ ಸಣ್ಣ ಸೌಟು ಸಹ ಎಲ್ಲ ಐಟಮ್ಸ್ ಐಟಮ್ಸ್ ಹಾಕ್ಯನಕ್ ಐಟಮ್ಸ್ ಐಟಮ್ಸ್ ಚೌ ಚಮ್ಚಗಳು ಮತ್ತು ನೀರಿನ ಸಣ್ಣ ಲೋಟ ನೀರು ಕುಡಿಯೋ ಲೋಟ ಚ ಟೀ ಕುಡಿಯೋ ಲೋಟ ಮತ್ತು ಹಿತ್ತಾಳಿ ಚಟ್ನಿ ಹಾಕಿಕಕ ಸಣ್ಣ ಡಬ್ಬಿ ಹಿತ್ತಾಳೆ ಇದು ಹಂಡೆವು ಮನೆಗೆ ನೀರು ಕುಡಿಲಿಕ್ಕ ಮತ್ತು ಇದು ಸ್ಟೀಲಿಂದು ಹಂಡೆವು ಸ್ಟೀಲಿಂದು ಟ್ಯಾಂಕಿ ಎಲ್ಲ ವೀಜ್ ಮಾಡ್ತಿವಿ ನಾವು ಇದು ಅಕ್ಕಿ ಡಬ್ಬಿ ಬೇರೆ ಎಣ್ಣೆ ಡಬ್ಬಿ ಎಣ್ಣೆ ಡಬ್ಬಿಲಿದ್ದ ಮಣ್ಣಿನ ಡಬ್ಬಿ ಮಣ್ಣಿನ ಗಡಿಗೆಗಳು ಮತ್ತು ಇದು ಸಿಲ್ವರ್ ಪಾತ್ರೆ ಸಿಲ್ವರ್ ಡಬ್ಬಿದ್ರಾಗ ಸಣ್ಣವು ಸ್ಟೀಲಿನ ಡಬ್ಬಿ ಅರ್ಶಿಣಪುಡಿ ಸಾಸಿವೆ ಜೀರಿಗೆ ಕರಿಬೇವು ಮೆಂತೆ ಕಾಳು ಹಾಕ್ಯನಕ ಎಲ್ಲದು ತೊಗ್ರಿ ಬೇಳೆ ಹಾಕ್ಯನಕ ಒಂದು ಬಾಕ್ಸು ಹೆಸ್ರ್ ಕಾಳು ಹಾಕಕ್ ಒಂದು ಬಾಕ್ಸು ಅಲಸಂದಿ ಕಾಳು ಹಾಕೋಕ್ ಒಂದು ಬಾಕ್ಸು ಎಲ್ಲ ಥರದ್ದು ಬಾಕ್ಸ್ಗಳು ಚೆನ್ನಾಗ್ ಎಲ್ಲ ವೀಜ್ ಮಾಡ್ಕೊಂಡು ಎಲ್ಲ ಐಟಮ್ ಐಟಮಿಗೆ ಐಟಮ್ ಐಟಮ್ ಬಾಕ್ಸ್ಗಳು ಸ್ಫೂನು ಸಾಮಾನು ಸ್ಟಾಂಡು ಪಾತ್ರೆ ಎಲ್ಲ ಸಾಂಬಾರು ಸೌಟು ಅನ್ನದ ಸೌಟು ಎಲ್ಲ ಸೌಟು ಚಮ್ಚಗಳು ಎಲ್ಲ ಚೆನ್ನಾಗಿ ವೆರೈಟಿ ವೆರೈಟಿ ಸಾಮಾನುಗಳು ಮತ್ತು ಹಿತ್ತಾಳೆ ಚಂಬು ಹಿತ್ತಾಳಿ ಪೂಜೆ ಮಾಡೋಕ್ ಹಿತ್ತಾಳೆ ಚಂಬು ಹಿತ್ತಾಳೆ ಕೊಡಪಾನ ಹಿತ್ತಾಳೀ ಸಮಯ್ಗುಳು ಎಲ್ಲ ಹಿತ್ತಾಳೇ ಇವು ಇವು ಎಲ್ಲ ಚೆನ್ನಾಗಿ ವೆರೈಟಿ ವೆರೈಟಿ ಬಳಸ್ತೀವಿ

ಕುಡಿಯ ಕುಡಿಯಾಕ ಹಿತ್ತಾಳಿ ಹಂಡೇದಾಗ್ಳ ನೀರು ಕುಡಿತೀವಿ ಚೆನ್ನಾಗ್ ಆರೋಗ್ಯ ಚೆನ್ನಾಗಿರ್ತತ್ ಅಂತ ಚೆನ್ನಾಗ್ ಇದಕ್ಕು ಮಾಡಬೇಕು ಇದು ರಾಗಿ ಹಂಡೇದಾಗ ಬಿಸಿ ಆಗ್ಬುಡ್ತವೆ ಹಿತ್ತಾಳೆ ಹಂಡೆದಾಗ್ ಕುಡುದ್ರೆ ಆರೋಗ್ಯ ಚೆನ್ನಾಗಿರ್ತತಿ ಆರೋಗ್ಯಾ ಚೆನ್ನಾಗಿರ್ತತ್ ಅಂತ ಹಿತ್ತಾಳೆ ಹಂಡೆದಾಗ ಮುಖಕ್ಕು ಬಂಗು ಆಗ್ಲಿ ಇಲ್ಲ ಅಥವಾ ಇದು ಅದು ಇದು ಭಾಳ್ ಎಲ್ಲ ನೂರೆಂಟು ಖಾಯ್ಲೆ ಬರೋದು ಹಿತ್ತಾಳೆ ಹಂಡೆದಾಗ ನೀರು ಕುಡಿದ್ರೆ ಚೆನ್ನಾಗಿರ್ತತ್ ಅಂತೇಳಿ ಹಿತ್ತಾಳೆ ಹಂಡೆವು ವೀಜ್ ಮಾಡ್ತೀವಿ ನಾವು ಚೆನ್ನಾಗ್ ಎಲ್ಲ ಇದು ಸಿಲ್ವರ್ ಪಾತ್ರೆದ್ರಾಗ ಕುಕ್ಕರು ಮಿಕ್ಸಿ ಎಲ್ಲವೂ ಬಳಸ್ತೀವಿ ಎಲ್ಲವು ಚೆನ್ನಾಗಿ ಎಲ್ಲ ಸಾಮಾನು ಮಾಡ್ಕೋತೀವ್ ನಾವು ಮನೆಯಾಗ ಎಲ್ಲಾದ್ರಗ ಇವಾಗ ಒಳ್ಳಾಗೆ ಅರಿಯೋದಾಗೋಲ್ಲ ಚಟ್ನಿಗಳು ಮಿಕ್ಸಿದಾಗ್ ಅದ್ರಾಗರನ ಎಮರ್ಜೆನ್ಸಿ ಗಡನ ಜಿರ್ ಅನಿಸ್ಕೊಂಬಿಟ್ರೆ ಅದ್ರಾಗ ಅದ್ರಾ ಗಡಾ ಅಡಿಗಿ ಆಗ್ತದೆ ನಮಗೆ ಮಿಕ್ಸಿದಾಗ್ ಒಳ್ಳಗಾದ್ರೆ ಕುಟ್ಗೋತ ಕುಟ್ಗೋತ ಲೇಟ್ ಆಗ್ತದೆ ಅಂತ ನಾವು ಒಳ್ಳ ಬಳಸೋದಿಲ್ಲರಿ ಏನು ಹಬ್ಬ ಹುಣ್ಣಿಮೆ ಮಾಡಿದ್ರೆ ಮಾತ್ರ ಹೋಳಿಗೆ ಹೂರ್ಣ ರುಬ್ಬೋಕೆ ಅದಕ್ಕು ಇದಕ್ಕು ಕರೆಂಟ್ ಇಲ್ಲ ಅಂದ್ರೆ ಅದು ಒಳ್ಳೆ ವೀಜ್ ಮಾಡ್ತೀವಿ ನಾವು ಇಲ್ಲ ಅಂದರೆ ಸಿಲ್ವರ್ ಪಾತ್ರೆ ಕಬ್ಬುಣ ಇದು ಅದ್ರಾಗು ಎಲ್ಲ ವೀಜ್ ಮಾಡ್ಕೊಂಡು ಇದ್ರು ಫ್ರಿಜ್ಜಲ್ಲಿ ಸ್ಟಾಕ್ ಮಾಡ್ಕೊಂಡ್ ಇಟ್ಕಂಡಿರ್ತಿವಿ ಇಲ್ಲ ಅದ್ನ ಹಾಕಿ ಒಂದು ಎಮರ್ಜೆನ್ಸಿ ಟಕ್ನಾ ಅದೆ ಮಾಡ್ಬಿಡ್ತೀವಿ ಇಲ್ಲ ಅಂದ್ರೆ ಇದು ಹೋಗಿ ಚೆನ್ನಾಗಿ ಬೇಡ ಇದು ಅಂತ ಹೇಳಿದ್ರೆ ಸಿಲ್ವರ್ ಪಾತ್ರೆ ಇದ್ರಾಗ ಹಂಗೆ ಹಸೆದೆ ಎಲ್ಲ ಕುಯ್ದಾಕಿ ಸಿಲ್ವರ್ ಪಾತ್ರೆಗ ಚೆನ್ನಾಗ್ ಅಡಿಗೆ ಆಗ್ತದೆ ಅಂತೇಳಿ ಜಲ್ದಿ ಎಮರ್ಜೆನ್ಸಿಗೆ ಹಂಗೆ ಮಾಡ್ತೀವಿ ಎಲ್ಲ ಕುಕ್ಕಾರು ಆಲ್ಟ್ ಬಾಕ್ಸು ಬಾಕ್ಸ್ಗಳು ತಟ್ಟೆಗಳು ಚಮಚ ಎಲ್ಲ ಥರದು ಸಾಮಾನು ಬಟ್ಲುಗಳು ಸಣ್ಣ ಬಟ್ಲು ಸಣ್ಣ ಚಮಚ ಸಣ್ಣ ಮಕ್ಳಿಗೆ ಸಣ್ಣ ಲೋಟ ಸಣ್ಣ ಚಮ್ ಚಂಬುಗಳು ಗಂಗಾಳ ಹುಡ್ರಿಗೆ ಊಟ ಪಲ್ಯಕ್ಕೆ ನಾಲ್ಕು ಬೇರೆ ತಟ್ಟೆಗಳು ಸಣ್ಣವು ಪುರಿ ತಿನ್ನೋ ತಟ್ಟೆ ಟಿಫನ್ ಮಾಡೋ ತಟ್ಟೆ ಎಲ್ಲ ತಟ್ಟೆ ಚೆನ್ನಾಗಿ ಇದು ನಾನ್ ವೆಜ್ ಮಾಡಿದ್ರೆ ಸಣ್ಣ ಬಟ್ಲದಾಗ ಹಾಕಿ ಬೇರೆಕ್ಕಾಕು ಮತ್ತು ಮಣ್ಣಿನ ಗಡಿಗೆ ಇದ್ರಾಗ ಸಾರು ಮಾಡ್ತಿವಿ ಚಿಕನ್ ಮಟನ್ ಮಾಡಿದ್ರೆ ಮಣ್ಣಿನ ಗಡಿಗ್ಯಾಗ ಮಾಡೋದ್ ನಾವು ಚೆನ್ನಾಗ್ ಆಗ್ತದೆ ರುಚಿ ಆಗ್ತದೆ ಇದು ಸಿಲ್ವರ್ ಪಾತ್ರೆದ್ರಗಾದ್ರೆ ಚೆನ್ನಾಗ್ ಆಗೋಲ್ಲ ಚೆನ್ನಾಗ್ ಊಟ ಚೆನ್ನಾಗ್ ಆಗೋಲ್ಲ ಅಂತೇಳಿ ಚಿಕನ್ ಮಟನ್ ಮಾಡಿದ್ರೆ ಸಿಕ್ಕ ಗಡಿಗೆ ಮಣ್ಣಿನ ಗಡಿಗೆದ್ರಾಗೆ ನಾವು ಬಳ್ಸೋದು ಗುಂಡಿನ್ಯಾಗ ಮಾಡಿದ್ರೆ ಇದು ಚೆನ್ನಾಗಾಗಿಲ್ಲ ಅದಾಗಿಲ್ಲ ಇದಾಗಿಲ್ಲ ಅಂತ ಹೇಳ್ತಾರ ಚೆನ್ನಾಗ್ ಅದಕ್ಕಾಗೆ ನಾವು ಇದು ಮಾಡ್ಬಾರ್ದು ಅಂತೇಳಿ ಚೆನ್ನಾಗ್ ಇದ್ರಾಗ ಮಣ್ಣಿನ ಗಡಿಗೆದ್ರೋಳಗೆ ಮಾಡ್ತೀವಿ ಹಿತ್ತಾಳಿ ಗಡಿಗೆದ್ರಾಗ ನೀರು ಕುಡಿತೀವಿ ಹಿತ್ತಾಳೆ ಚಂಬು ಹಿತ್ತಾಳೆ ಹಂಡೆವು ಹಿತ್ತಾಳೆ ಕೊಡಪಾನಗಳು ಅವೆಲ್ಲ ವೀಜ್ ಮಾಡ್ತಿವಿ ನಾವು